ನಮಸ್ತೆ ಹೇಳಿ ಯಾ ಯಾರು ಮಾತಾಡೋದ್ ನೀವು ಎಲ್ಲಿಂದಾ ಹೌದು ನಮ್ಮ ಕಾಪು ಕಾಪು ಸಬ್ ಇನ್ಸ್ಪೆಕ್ ಸಬ್ ಇನ್ಸ್ಪೆಕ್ಟ್ರ್ ಮಾತಾಡ್ತಿರೋದ್ ಹೇಳಿ ಅಲ್ಲಿ ಎಲ್ಲಿ ಎಲ್ಲಿ ಮೊಬೈಲ್ ಎಲ್ಲೀ ಕಳ್ದೋಗಿದ್ದು ನಿಮ್ದು ನೇಮೋತ್ಸವ ಎಲ್ಲಿದು ನಿಮ್ದು ಕಾಪುನಲ್ಲ ಕಾಪುನಲ್ ಬಿಟ್ಟು ಊರಲ್ಲ ಹಾಂ ಮುಲ್ಕಿ ಮುಲ್ಕಿನಾ ಓಕೇ ಯಾವ್ದು ನಿಮ್ದು ಮೊಬೈಲ್ ಆ್ಯಂಡ್ರೆ ದೊಡ್ಡದ ಚಿಕ್ಕದ ಮೊಬೈಲ್ ಒಪೊ ಸಟ್ಟಾ ಓಕೆ ಓಕೆ ಹಾಂ ಹಾಂ ಹಾಂ ಓಕೆ ಈಗ ನಿಮ್ಗೆ ಮೊಬೆ ಮೊ ಮೊಬೈಲ್ ಕಳ್ತನ ಅಲ್ಲ ಮೊಬೈಲ್ ಕಳ್ತನ ಆಗಿದ್ಯಾ ಇಲ್ಲ ಸಿಮ್ಮಾ ಎಕ್ಸ್ಚೇಂಜ್ಗಾ ಓಕೆ ಓಕೆ ಆಯಿತು ಒನ್ ಒಂದು ಕೆಲಸ ಮಾಡೀ ನೀವು ಕಾಪು ಸ್ಟೇಷನಿಗೆ ಬನ್ನಿ ನಾಳೆ ಬೆಳಗ್ಗೆ ಒಂದು ಲಾ ಕಂಪ್ಲೇಂಟ್ ಲೆಟ್ರ್ ಕೊಡಿ ಅದ್ರ ಬಗ್ಗೆ ಎನ್ಕ್ವೇರಿ ಮಾಡುವ ಎಲ್ಲಿ ಎಲ್ಲಿ ಕಳ್ದೋಗಿದ್ದು ಆಯ್ತು ಆಯ್ತು ಆಯಿತು ಮೊಬೈಲ್ ಕೊಡುವಾ ಏನು ತೊಂದರೆ ಇಲ್ಲ ಅದಕ್ಕೇ ನಾವಿರೋದೆ ಪೋಲಿಸ್ನವರು ಮೊಬೈಲ್ ಹುಡುಕಿ ನಿಮ್ಮಾ ನಿಮ್ಮಂತವ್ರಿಗೆ ಹೆಲ್ಪ್ ಮಾಡ್ಲಿಕೊಸ್ಕರ ಇರೋದ್ ಬೇರೆ ಯಾರಿಗು ಅಲ್ಲ ಹೌದು ನೀವು ಬನ್ನೀ ನಾಳೆ ಬೆಳಗ್ಗೆ ಒಂದು ಕಂಪ್ಲೇಂಟ್ ಕೊಡೀ ಕಂಪ್ಲೇಂಟ್ ಲೆಟ್ರ್ ಮೇಲೆ ಅದ್ರ ಮೇಲೆ ಎನ್ಕ್ವೇರಿ ಮಾಡ್ತಿವಿ ನಾವು ಎಲ್ಲಿ ಕಳ್ದೋಗಿದೆ ಏನು ಅಂತಾ ಯಾವುದು ಜಾಗ ಯಾವ್ದಲ್ಲಿ ಕಳೆದಿದೆ ಅಂದು ನೋಡ್ಕೊಂಡು ಮತ್ತು ಹೇಳ್ತಿನಿ ಬ ನಾಳೆ ಬೆಳಗ್ಗೆ ನ್ ನ್ ಆಯಿತು ನೋಡಿ ನೋಡಿ ನೋಡಿ ನೋಡಿ ಸಿಕ್ತದೆ ಸಿಕ್ಕದೆ ಎಲ್ಲು ಹೋಗುದಿಲ್ಲ ನಾಳೆ ಬೆಳಗ್ಗೆ ಬನ್ನಿ ಸ್ಟೇಷನಿಗೆ ಬನ್ನಿ ನೀವು ಹಾಂ ಸರಿ ಓಕೆ ಓಕೆ ಓಕೆ ಓಕೆ ಓಕೆ ಓಕೆ ಹಾಂ ಹಾಂ